ನಮ್ಮ ಶಾಲೆಯಲ್ಲಿ ಹಲವಾರು ರೀತಿಯ ಕಾರ್ಯಕ್ರಮಗಳನ್ನು ಮಾಡುವಾಗ ನಾವು ಯಾವಾಗಲೂ ಪ್ರ ನೃತ್ಯಗಳನ್ನು ಕಲಿತು ನಾವು ಅಲ್ಲಿ ಪ್ರದರ್ಶನ ಮಾಡುತ್ತಿದ್ದೀವಿ ಈಗ ಹೇಳ್ಬೇಕು ಅಂದರೆ ನಾವು ನಮ್ಮ ಶಿಕ್ಷಕರಿಂದ ತುಂಬ ಕಲ್ತಿದ್ದೀವಿ ನಮ್ಮ ಶಿಕ್ಷಕರು ಭರತನಾಟ್ಯವನ್ನು ತುಂಬ ಚೆನ್ನಾಗಿ ಕಲ್ಸಿದ್ದಾರೆ ಅದು ಒಂದು ಸಂಸ್ಕೃತಿ ಎಂದು ಹೇಳಿದರೆ ಭಾರತದಲ್ಲಿ ಹಲವಾರು ರೀತಿ ಹೊಂದಿರುವ ನಮ್ಮ ಶಾಲೆಯಲ್ಲಿ ಪ್ರದರ್ಶನ ಮಾಡುವುದಕ್ಕೆ ತುಂಬ ಅನ್ ತುಂಬ ಚೆನ್ನಾಗಿ ಹೇಳಿಕೊಟ್ಟಿದ್ದಾರೆ ಇದೇ ರೀತಿ ನೃತ್ಯ ಮಾಡುವಾಗ ನಾವು ಯಾವಾಗಲೂ ಒಂದೇ ರೀತಿ ಇರಬೇಕು ಯಾವ ಥರ ಕಾ ಹೆಜ್ಜೆ ಇಡಬೇಕು ಅನ್ನೋ ರೀತಿಯೆಲ್ಲ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಹಲವಾರು ರೀತಿಯಲ್ಲಿ ಮಲ್ಕಂಬ ಮತ್ತೆ ನಮಗೆ ಸಾಂಸ್ಕೃತಿ ಜನಪದ ಗೀತೆ ಭರತನಾಟ್ಯ ತುಂಬ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ನಮ್ಮ ಶಾಲೆಯಲ್ಲಿ ಇದೇ ರೀತಿ ಹಲವಾರು ರೀತಿ ಹೊಂದಿರುವ ನಾವು ತುಂಬ ನೃತ್ಯವನ್ನು ಪ್ರಕಾರ ನಾವು ಈ ಕಲಿಯುವುದು ತುಂಬ ನಮಗೆ ಅವಕಾಶ ತುಂಬ ಸಿಕ್ಕಿದೆ ಇದೇ ರೀತಿ ನಾವು ಯಾವಾಗಲೂ ಮುಂದೆ ಬರುವಾಗ ನಾವು ಇದೇ ಎಲ್ಲ ರೀತಿಯಲ್ಲೂ ನೃತ್ಯ ಮಾಡುವುದಕ್ಕೆ ನನಗೆ ಅವಕಾಶ ಇದೆ ಇದು ನಮ್ಮ ಶಾಲೆಯಲ್ಲಿ ನಮ್ಮ ಕಾಲೇಜಿನಲ್ಲಿ ತುಂಬ ಚೆನ್ನಾಗಿ ಹೇಳಿಕೊಟ್ಟಿದ್ದಾರೆ ಯಾವಾಗಲೂ ನಾವು ನೃತ್ಯ ಮಾಡುವಾಗ ತುಂಬ ಚೆನ್ನಾಗಿ ಪ್ರದರ್ಶನ ಮಾಡಿ ನಮ್ಮ ಗೆಲುವನ್ನು ನಾವು ಪಡೆದುಕೊಳ್ಳುತ್ತೇವೆ ನಮ್ಮ ಶಾಲೆಯಲ್ಲಿ ನಾವು ಯಾವಾಗಲೂ ಒಂದೇ ಎನ್ನುವ ನಮ್ಮ ಭಾವನೆ ತುಂಬ ಇರುತ್ತದೆ ಇದೇ ರೀತಿ ನಮ್ಮ ಶಾಲೆಯಲ್ಲಿ ಹೇಳಿಕೊಟ್ಟಿರುವುದನ್ನು ತುಂಬ ಚೆನ್ನಾಗಿ ಕಲಿತು ನಾವು ಬೇರೊಂದು ರೀತಿಯಲ್ಲಿ ನಾವು ನೃತ್ಯವನ್ನು ಕಲಿಯಲು ನಮಗೆ ಇಷ್ಟ ಇತ್ತು ಇದೇ ರೀತಿ ಎಲ್ಲ ದೇಶದಲ್ಲೂ ನಮ್ಮ ಕರ್ನಾಟಕದಲ್ಲಿ ತುಂಬ ಚೆನ್ನಾಗಿ ಇತ್ತು ಇದೇ ನಮ್ಮ ಇದೇ ನಮ್ಮ ಶಾಲೆಯಲ್ಲಿ ತುಂಬ ಚೆನ್ನಾಗಿ ಹೇಳಿಕೊಡುತ್ತಿದ್ದರು ಇಷ್ಟು ಹೇಳ್ತಾ ನನ್ನ ನೃತ್ಯ ಕ ಪ್ರಕಾರವನ್ನು ನಾನು ಪ್ರದರ್ಶನ ಮಾಡಲು ಇಷ್ಟಪಡುತ್ತೇನೆ